ಹೌದು ಮಹಿಳೆಯರು ಎಲ್ಲಾ ಥರದ್ದು ಆಟಾಡ ಆಟ ಆಡ್ತಿದ್ದಾರೆ ಈಗಿನ ಇದರಲ್ಲಿ ಕ್ರಿಕೆಟು ಹಾಕಿ ಕುಸ್ತಿ ಟೆನ್ನಿಸ್ಸು ವೆಯ್ಟ್ ಲಿಫ್ಟು ಇದರೆಲ್ಲದರಲ್ಲೂ ಸಾಧನೆ ಮಾಡಿದ್ದಾರೆ ನನಗೆ ಹಲವಾರು ಮಹಿಳೆಯರು ಆಟಗಳ ಬಗ್ಗೆ ತಿಳಿದಿದೆ ಎಕ್ಸಾಮ್ ಅಂತ ಬಂದರೆ ಪಿ ವಿ ಸಿಂಧು ಸೈನಾ ನೆಹಾಲ್ ಬ್ಯಾಟಿಬ್ ಬ್ಯಾಟ್ಮಿಟನ್ನಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ ಆಮೇಲೆ ಹರ್ಮಾನ್ ಪ್ರೀತ್ ಪ್ರೀತ್ ಕೌರ್ ಮಹಿಳಾ ಕ್ರಿಕೆಟ್ ಆಟದಲ್ಲಿ ಮುಖ್ಯವಾದವ್ರು ಇವರು ಆಮೇಲೆ ಬಂದರೆ ಮೇರಿ ಕೋಮ್ ಬಾಕ್ಸಿಂಗಲ್ಲಿ ತುಂಬ ಅಂದರೆ ತುಂಬ ಹೆಸರು ಮಾಡಿರೋರವರು ಆದರೆ ಇನ್ನೊಂದು ಏನಂತ ಹೇಳಕೆ ಬಂದರೆ ಬೇರೆ ದೇಶದಲ್ಲಿ ಮಹಿಳೆಯರು ತುಂಬ ಅಂದರೆ ಆಟ ಆಡೋದರಲ್ಲಾಗ್ಲಿ ಯಾವುದೇ ಇದ್ರಲ್ಲಾದ್ರು ಅಡ್ಡಿಗಳನ್ನು ಎದುರಿಸ್ತಿದ್ದಾರೆ ಇವಾಗಿನ ಇದರಲ್ಲಿ ಇದನ್ನೆಲ್ಲ ಅಂದರೆ ಇದನ್ನೆಲ್ಲ ಇನ್ನೂ ಎದರಿಸ್ದ್ರೆ ಯಶಸ್ಸು ಮಾಡ್ಬೋದು ಹೆಣ್ಣುಮಕ್ಳು ಅಂದರೆ ಮಹಿಳೆಯರು ಸರ್ಕಾರವು ಹಲವು ಎಲ್ಲ ಕಡೇಯು ಸರ್ಕಾರಗಳನ್ನು ಸರ್ಕಾರಗಳು ಎಲ್ಲ ಸೌಲತ್ತು ಸೌಲಭ್ಯಗಳನ್ನು ಕೊಟ್ಟರೆ ಕೊಡ್ತಾ ಇದೆ ಇವಾಗಿನ ಇದರಲ್ಲಿ ಅದನ್ನೇನು ಇಲ್ಲಾಂತ ಹೇಳ್ತಿಲ್ಲ ಇನ್ನೂ ಮಾಡಬೇಕು ಸರ್ಕಾರ್ದವ್ರುಗಳು ಸರ್ಕಾರದವರು ಮಹಿಳೆಯರಿಗೆ ಬರೀ ಬಾಯ್ಸಿಗೆ ಅಂತ ಅಲ್ಲ ಮಹಿಳೆಯರಿಗೂ ಅಷ್ಟೇ ಇದನ್ನೆಲ್ಲ ಮಾಡಿದ್ರೆ ಆರಾಮಾಗಿ ಎಲ್ಲಾದ್ರೂ ಮಹಿಳೆಯರಲ್ಲಿ ಆಟ ಆಡೋದ್ರಲ್ಲಾಗಲಿ ಎಲ್ಲದರಲ್ಲಿ ಯಶಸ್ಸು ಕಾಣ್ತಾರೆ